ಐದು ಲಕ್ಷದ ಎಪ್ಪತ್ತೊಂದು ಸಾವಿರದ ನೂರ ಹದಿನೇಳು ಎಂಟು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಐದು ಸಾವಿರದ ಏಳು ಆರು ಸಾವಿರದ ಎಂಟು ಹತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೈದು